ನಾನು ಇತ್ತೀಚೆಗೆ ಯಾವುದೇ ಧಾರ್ಮಿಕ ಪುಸ್ತಕ ಶ್ಲೋಕವಾಗಲಿ ಯಾವುದನ್ನು ಓದಿಲ್ಲ ನನಗೆ ನೆನಪಿರುವಂತಹ ಒಂದು ಸೋ ಪದ್ಯವೆಂದರೆ ಅದು ಸರ್ವಜ್ಞ ಅವರದ್ದು ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಸರ್ವಜ್ಞ ಈ ಪದ್ಯವು ನನಗೆ ತುಂಬ ವರ್ಷಗಳಿಂದ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದೆ ಏನೆಂದ್ರೆ ವಿದ್ಯೆ ಅನ್ನೋದು ಒಂದು ಮಗುಗೆ ತುಂಬ ಹಿಂಪಾರ್ಟೆಂಟ್ ಆಗಿರುತ್ತೆ ಆ ವಿದ್ಯೆ ಕೊಡದೆ ಇರುವಂತ ತಂದೆ ಆಗಿರ್ಬಹುದು ಒಂದು ಸರಿ ದಾರಿಗೆ ತಂದು ನಿಲ್ಲಿಸ್ಬೇಕಾಗಿರುವ ಜವಾಬ್ದಾರಿ ಯಾರಿಗಿರುತ್ತೆ ಅಂದರೆ ಗುರುಗಳಿಗಿರುತ್ತೆ ಆ ಕೆಲಸ ಮಾಡ್ತಾ ಇರುವಂತ ಗುರು ಆಗಿರ್ಬೋದು ಪ್ರತಿಯೊಂದು ಮಗುಗೆ ಪ್ರೀತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಎಲ್ಲೇ ಏನೇ ತಪ್ಪು ಮಾಡಿದ್ರು ಅದನ್ನು ಸರಿ ಮಾಡಿ ಅದನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳೋದು ಅಮ್ಮನ ಜವಾಬ್ದಾರಿ ಆಗಿರುತ್ತೆ ಇದನ್ನು ಮಾಡದೇ ಇರುವಂತ ಯಾರೇ ಆಗಿರ್ಬೋದು ತಂದೆ ಆಗಿರ್ಬೋದು ಗುರು ಆಗಿರ್ಬೋದು ಅಮ್ಮ ಆಗಿರ್ಬೋದು ಇವರೆಲ್ಲ ತುಂಬ ಶತ್ರುಗಳಿಗೆ ಸಮಾನ ಅಂತ ಅದರಲ್ಲಿ ಇದೆ